ಹಾಂ ಇದಾರ್ ಬರ್ರಿ ಹಾಂ ಸಿಗತ್ತೆ ರೀ ನಿಮ್ಗೆ ಎಷ್ಟು ಬೇಕು ರೀ ಹ್ಞೂ ಒಂದು ಪ್ಲೇಟ್ ಐನೂರು

ಮಟನ್ ಬಿರ್ಯಾನಿ ಹ್ಞೂ ಮಟನ್ ಬಿರ್ಯಾನಿ ಸಿಗುತ್ತೆ ಮಟನ್ ಬಿರ್ಯಾನಿ ಎಗ್ ಎಗ್ ರೈಸ್ ಎಗ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಹಾಂ ಹಾಂ ಪಾರ್ಸಲ್ಲೂ ಕೊಡ್ತೀವಿ ನೀವು ಬರ್ಬೋದು ಅಥವಾ ನಾವು ಕೊಟ್ಟು ಕಳಿಸ್ತೀವಿ ಒಂದು ಅರ್ಧ ತಾಸು ಆಗತ್ತೆ ರೀ

ನೀವು ಹೆಂಗೆ ಮಾಡಿದರೂ ಬರುತ್ತೆ ಬಂದು ಕೊಟ್ಟು ಹೋದ್ರೂ ಬರುತ್ತೆ ಫೋನ್ಪೇ ಮಾಡಿದರೂ ನಡೆಯುತ್ತೆ ಹಾಂ ಅದಾವೆ ರೀ ಮಟನ್ ಕರಿ ಐತೆ

ಹಾಂ ರೀ ಹಾಂ ಅರ್ಧ ತಾಸಲ್ಲಿ ಬರ್ತೀವಿ ಹಾಂ ಹಾಂ ಮಾಡಿದೀನಿ ರಿಸೀಪ್ಟ್ ರೀ ಪರೋಟ ಐತಿ ಚಪಾತಿ ಪರಾಟ ಹ್ಞೂ ಟೆನ್ ರುಪೀಸಿಗೆ ಒಂದು

ಹ್ಞೂ ಬನ್ರಿ